ನಾನು ಭೂಮಿಕಾ ಮ್ಯಾಮ್ ಮ್ಯಾಮ್ ಅದೇ ಮೊನ್ನೆ ಆಸ್ಪೆಟಾಲಿಗೆ ಬಂದಿದ್ದೆ

ಮ್ಯಾಮ್ ಮೊನ್ನೆ ಆಸ್ಪೆಟಾಲಿಗೆ ಬಂದಿದ್ದೆ ರ್ಯಾಷಸ್ ಆಗಿದ್ದಾವೆ ಅಂತ್ಹೇಳಿ ನಿಮ್ಮ ಮೆಡಿಕಲ್ನೋರ್ ಕೊಟ್ಟಿದ್ದಾರೆ ರ್ಯಾಷಸ್ ಇನ್ನೂ ಕಮ್ಮಿ ಆಗಿರಲಿಲ್ಲ ಅದಕ್ಕೆ ಕಾಲ್ ಮಾಡಿದೆ ಮ್ಯಾಮ್ ಮೊನ್ನೆ ಬಂದಿದ್ದೆ ಮಧುಮಿತಾ ಅಂತ ಮ್ಯಾಮ್ ಟ್ವೆಂಟಿ ಏಯ್ಟ್

ಆ ಥರ ಏನೂ ಇಲ್ಲ ಮ್ಯಾಮ್ ಅದೇ ಧೂಳಲ್ಲಿ ಓಡಾಡ್ತೀನಲ್ಲಾ ಹಂಗಾಗಿ ಅನ್ಸುತ್ತೆ ಅದಕ್ಕೆ ಈಗ ಏನು ಮಾಡೋದು ಮ್ಯಾಮ್ ಸಿಗೋದು ಹಾಂ ಮ್ಯಾಮ್ ಇಲ್ಲೇ ಒನ್ ಚೂರು ಹೊರ್ಗಡೆ ಬರ್ತಿರ್ತೀನಲ್ಲಾ ಅವಾಗವಾಗ ಅವಾಗ ಧೂಳೂ ಎಲ್ಲ ಬರುತ್ತಲ್ಲ ಹಾಗೇ ಅದಕ್ಕೋಸ್ಕರ ರ್ಯಾಷಸ್ ಆಗುತ್ತೆ ಮ್ಯಾಮ್ ಹೌದು ಮ್ಯಾಮ್ ಮೊನ್ನೆ ಬಂದಿದ್ದೆ ಹೌದು ಮ್ಯಾಮ್ ಹಾಂ ಮ್ಯಾಮ್ ಅಪ್ಲೈ ಮಾಡ್ತಿದ್ದೀನಿ ಇಲ್ಲ ಮ್ಯಾಮ್ ಹಾಂ ಸರಿ ಮ್ಯಾಮ್ ಓಕೆ ಓಕೆ ಮ್ಯಾಮ್ ತ್ಯಾಂಕ್ ಯು ಇಲ್ಲ ಮ್ಯಾಮ್ ಅಷ್ಟೇ ಓಕೆ ಮ್ಯಾಮ್ ಬರ್ತೀನಿ ಹಾಂ ಓಕೆ ಮ್ಯಾಮ್ ಹಾಂ ಸರಿ ಮ್ಯಾಮ್ ತ್ಯಾಂಕ್ ಯು ತ್ಯಾಂಕ್ಸ್